ಪ್ರವಾಸಕ್ಕೆ ಹೋಗುವ ಸ್ಥಳಗಳು ಫ್ರೆಂಡ್ ಜೊತೆ ಮುರುಡೇಶ್ವರ ಗೋಕರ್ಣ ಜೋಗ ಜಲಪಾತ ಆಮೇಲೆ ಗೋವಾ ಮಡ್ಗೋ ಬೀಚ್ಗಳಲ್ಲಿ ತುಂಬ ಎಂಜಾಯ್ ಮಾಡಿದಿವಿ ಫ್ರೆಂಡ್ ಜೊತೆಗೆ ಹಾಗು ಬೇರೆ ಥರ ಇನ್ನು ಬೀಚುಗಳಲ್ಲಿ ತುಂಬ ಲೊಕೇಷನಲ್ಲಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ಕೊಂಡು ಆಮೇಲೆ ಪಣಜಿಯಲ್ಲಿ ಹೋಗಿ ಹಡಗು ಸ್ಟೀಮ್ನಲ್ಲಿ ಹೋಗಿ ತುಂಬ ಲೊಕೇಶನ್ಗಳಲ್ಲ ನೊಡ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ನೆಸ್ಟ್ ಎಲ್ಲ ಮುಗಿದ ನಂತರ ನೆಕ್ಸ್ಟ್ ಗೋವಾ ಗೋವಲಿಂದ ಬಂದು ನೆಕ್ಸ್ಟ್ ಜೋಗ ಜಲಪಾತಕ್ಕೆ ಹೋಗಿ ತುಂಬ ನೇಚರ್ ತುಂಬ ತುಂಬಾ ತುಂಬ ನೇಚರ್ ಚೆನ್ನಾಗಿದೆ ಅಲ್ಲಿ ಜೋಗ ಜಲಪಾತದಲ್ಲಿ ನೇಶಿರಳ್ ನೋಡಿ ತುಂಬ ಎಂಜಾಯ್ ಮಾಡ್ಕೊಂಡು ಫ್ರೆಂಡ್ ಜೊತೆಗೆ ನೆಕ್ಸ್ಟ್ ನಮ್ಮ ಫ್ರೆಂಡ್ ಜೊತೆಯೆಲ್ಲ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ನೆಷ್ಟ್ ದೇವಸ್ಥಾನಗಳಲ್ಲಿ ಹಂಗೆ ಟ್ರಿಪ್ ಮಾಡ್ಕೊಂಡು ಎಲ್ಲ ದೇವರುಗಳ ದರ್ಶನ ತಗೊಂಡು ನಮ್ಮ ಹತ್ತಿರವಾದಂಥ ಡ್ಯಾಮ್ ಹಂಪೆ ಆಮೇಲೆ ಆನೆಗೊಂದಿ ಕಿಷ್ಕಿಂದೆ ಆಂಜಿನಾದ್ರಿ ಬೆಟ್ಟ ಆಮೇಲೆ ಬೇರೆ ಬೇರೆ ಕಡೆ ತುಂಬ ತುಂಬ ಚೆನ್ನಾಗಿದೆ ಅದು ಅದು ನಂತರ ಅದು ನಂತರ ನಮ್ಮ ಫ್ಯಾಮಿಲಿ ಜೊತೆಗೆ ಟ್ರಿಪ್ ಹೋಗಲು ಬಯಸುತ್ತಿದ್ದೇನೆ ಆದ ಕಾರಣಕ್ಕೆ ಧರ್ಮಸ್ಥಳ ಆಮೇಲೆ ಅದಾ ಅದು ನಂತರ ನಮ್ಮ ಫ್ರೆಂಡ್ ಜೊತೆ ಮತ್ತು ಧರ್ಮಸ್ಥಳ ಮುಗಿಸ್ಕೋ ಬಂದ ನೆಕ್ಸ್ಟ್ ವೀಕಲ್ಲೇ ನಮ್ಮ ಫ್ರೆಂಡ್ ಜೊತೇಲೆ ಮಂತ್ರಾಲಯ ತಿರುಪತಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ತುಂಬಾ ತುಂಬ ಎಂಜಾಯ್ ಮಾಡ್ಕೊಂಡು ಲೊಕಶನ್ ತುಂಬ ಪ್ರವಾಸದಲ್ಲಿ ಬೇರೆ ಥರ ಎಂಜಾಯ್ ಮಾಡ್ಕೊಂಡು ಫ್ರೆಂಡ್ ಜೊತೆ ಫುಲ್ ಎಂಜಾಯ್ಮೆಂಟ್ ಮಾಡಿದೀವಿ